ನಮ್ಮ ಮಾತೃಭಾಷೆ ಕನ್ನಡ ಆಗಿದ್ರೂ ಈಗಿನ ಜಗತ್ತಿನಲ್ಲಿ ನಾವು ಕನ್ನಡ ಮಾತಾಡಿದರೆ ತುಂಬ ಜನ ಅದನ್ನು ತುಂಬ ಕೀಳಾಗಿ ನೋಡ್ತಾರೆ ಯಾಕೆ ಅಂತಂದರೆ ಅವ್ರಿಗೆ ಕನ್ನಡ ಬರ್ತಾ ಇದ್ರೂ ಅವ್ರು ಕನ್ನಡದಲ್ಲಿ ಮಾತಾಡಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಇಂಗ್ಲೀಷಲ್ಲಿ ಈ ಥರಾನೇ ಮಾತಾಡಕ್ಕೆ ಇಷ್ಟಪಡ್ತಾರೆ ಕಛೇರಿಗಳಲ್ಲಿ ಇರ್ಬೌದು ಫ್ರೆಂಡ್ಸ್ ಸರ್ಕಲಲ್ಲಿ ಸ್ನೇಹಿತರಿರ್ಬೌದು ಅವರೆಲ್ಲರೂ ಅಷ್ಟೇ ಕನ್ನಡ ಚೆನ್ನಾಗಿ ಬರ್ತಾ ಇದ್ರೂ ಎಲ್ಲರೂ ಏನಂತಾರಂದರೆ ಕನ್ನಡದಲ್ಲಿ ಮಾತಾಡಿಬಿಟ್ರೆ ಎಲ್ಲಿ ಅವರ ಮರ್ಯಾದೆ ಕಡಿಮೆ ಆಗುತ್ತೆ ಅವರಿಗೆ ವ್ಯಾಲ್ಯೂ ಇರೋಲ್ಲ ಅಂತ ಎಲ್ಲ ಭಾವಿಸ್ತಾರೆ ಹಾಗಾಗಿ ಕನ್ನಡ ನೀವು ಈಗ ನಾವು ಕನ್ನಡದಲ್ಲಿ ಮಾತಾಡಿದ್ರೂ ನಮ್ಮನ್ನು ಅವ್ರು ತುಂಬ ಕೀಳಾಗೇ ನೋಡ್ತಾರೆ ನಮಗೆ ಅವರು ಸರಿಯಾಗಿ ವಾಪಸ್ಸು ರೆಸ್ಪಾನ್ಸೂ ಮಾಡೋಲ್ಲ ಅವರು ನಮಗೆ ಇಂಗ್ಲೀಷ್ ಬರೋಲ್ಲ ಅಂತ ಹೀಯಾಳ್ಸೋದು ಆಮೇಲೆ ನಮ್ಮ ಜೊತೆ ಜಾಸ್ತಿ ಸೇರದೆ ಇರೋದು ನಮ್ಮ ಜೊತೆ ಏನು ವಿಷಯನ ಹಂಚಿಕೊಳ್ದೆ ಇರೋದು ನಮ್ಮನ್ನ ಕೀಳಾಗಿ ನೋಡೋದು ಈ ಥರ ಎಲ್ಲ ಕನ್ನಡ ಒಂದನ್ನೇ ಮಾತಾಡ್ತಾ ಇದ್ದರೆ ಹೀಗೆ ಮಾಡ್ತಾರೆ ಅದೇ ನಾವು ಬೇ ಈಗ ಇಂಗ್ಲೀಷಲ್ಲೇ ನಾವು ಮಾತಾಡಿದ್ವಿ ಅಂತ ಅಂದರೆ ಕನ್ನಡ ಗೊತ್ತಿದ್ದೂ ನಾವು ಇಂಗ್ಲೀಷಲ್ಲಿ ಮಾತಾಡಿದರೆ ನಮಗೆ ಬೆಲೆ ಜಾಸ್ತಿಯಿದೆ ಈಗಿನ ಜಗತ್ತಿನಲ್ಲಿ ಹಾಗಾಗಿ ನಮ್ಮ ಮಾತೃಭಾಷೆಗೆ ನಾವು ತುಂಬ ಮರ್ಯಾದೆ ಕೊಡಬೇಕು ನಮಗೆ ಅದರ ಮೇಲೆ ಹೆಮ್ಮೆಯೂ ಇರಬೇಕು ಅದಕ್ಕೆ ನಾವು ಯಾವಾಗಲೂ ಆದಷ್ಟು ನಾವು ಕನ್ನಡಾನ ಉಪಯೋಗಿಸ್ಬೇಕು